ನಾನು ಆನ್ಲೈನಲ್ಲಿ ಒಂದು ಮೊಬೈಲ್ ಪರ್ಚೆಸ್ ಮಾಡಿದ್ದೆ ಆ ಮೊಬೈಲು ಆನ್ಲೈನಲ್ಲಿ ಅಂದರೆ ಮೊಬೈಲಲ್ಲಿ ನೋಡೊಕ್ ಚೆನ್ನಾಗಿತ್ತು ಡೈರೆಕ್ಟ್ ಆಗಿ ತೆಗ್ದು ಕೊಂಡಾಗ ಅದು ಸ್ವಲ್ಪಾ ಚೆನ್ನಾಗಿರ್ಲಿಲ್ಲ ಅದು ಫೋಟೋಸ್ ಚೆನ್ನಾಗ್ ಬರ್ತಿರಲಿಲ್ಲ ಬ್ಯಾಟ್ರಿ ನಿಲ್ತಿರಲಿಲ್ಲ ಯಾವುದೇ ರೀತಿಯ ಫೋಟೋಸ್ ಕ್ಲಿಯಾರಿಟಿ ಇರಲಿಲ್ಲ ಮತ್ತು ಬೇರೆ ಆಪ್ಷನ್ಸ್ ಸಹ ಇರಲಿಲ್ಲ ಮೊಬೈಲಲ್ಲಿ ಮತ್ತು ಅದು ಕಲರ್ ಸಹ ಚೆನ್ನಾಗಿರ್ಲಿಲ್ಲ ಯಾ ಮತ್ತು ಸ್ಕ್ರೀನು ಚೆನ್ನಾಗಿರ್ಲಿಲ್ಲ ಬೇರೆ ಆಪ್ಷನ್ಸ್ ಇರಲಿಲ್ಲ ಮೊಬೈಲಲ್ಲಿ ಬೇರೆ ಯಾವುದೇ ರೀತಿಯ ಅಪ್ಡೇಟ್ ಕೊಡೋಕೆ ಹೋದರು ಹ್ಯಾಂಗ್ ಆಗ್ತಿತ್ತು ಮತ್ತು ಮೊಬೈಲನ್ನು ಯೂಸ್ ಮಾಡಲು ಮನಸೇ ಬರ್ತಾ ಇರಲಿಲ್ಲ ಆನ್ಲೈನಲ್ಲಿ ತಗೋಬಾರದು ಅಂತ ಅನ್ನಿಸ್ತು ನನಗೆ ಮೊಬೈಲಿಂದ ಅನಾನುಕೂಲಗಳೇ ಹೆಚ್ಚಿರುವುದರಿಂದ ಮೊಬೈಲ್ನ ಜಾಸ್ತಿ ಯೂಸ್ ಮಾಡಬಾರ್ದು ಬ್ಯಾಟ್ರಿ ಒಂದು ಐದು ನಿಮಿಷ ಯೂಸ್ ಮಾಡೋದೇ ತಡ ಫುಲ್ಲು ಬ್ಯಾಟ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿದ್ರು ಐದು ನಿಮಿಷ ಹತ್ತು ನಿಮಿಷ ಯೂಸ್ ಮಾಡಿದ ತಕ್ಷಣ ಬ್ಯಾಟ್ರಿ ಲೋ ಅಂತ ಬರೋದು ಫೋಟೋಸ್ ತೆಗೆದ್ರೆ ಫೋಟೋಸ್ ಸಹ ಕ್ಲಿಯರಿಟಿ ಬರ್ತಿರಲಿಲ್ಲ ಮತ್ತು ಮೊಬೈಲ್ಸ್ ತುಂಬ ತುಂಬ ಹ್ಯಾಂಗ್ ಆಗೋದು ಯಾವುದೆ ರೀತಿಯ ವರ್ಕ್ ಮಾಡಿಲ್ಲಾಂದರು ಸಹ ತುಂಬ ತುಂಬ ಹ್ಯಾಂಗ್ ಆಗೋದು ಆಮೇಲೆ ಇದರಿಂದ ನನಗೆ ತುಂಬ ಬೇಜಾರ್ ಆಯಿತು ಅಷ್ಟು ಅಮೌಂಟ್ ಕೊಟ್ಟು ಆನ್ಲೈನ್ ಅಲ್ಲಿ ಮೊಬೈಲ್ ತಗೊಂಡರು ಮೊಬೈಲ್ ಚೆನ್ನಾಗಿರ್ಲಿಲ್ಲ ಅನ್ನೋದು ಒಂದು ಬೇಜಾರ್ ಆಯಿತು ನನಗೆ ಈ ಪ್ರಾಡಕ್ಟ್ ತುಂಬ ನೆಗೆಟಿವ್ ಆಗಿ ಇತ್ತು ನನಗೆ ಆಮೇಲೆ ತುಂಬ ತುಂಬ ಬೇಜಾರಾಯಿತು ನನ್ನ ಮನಸಿಗೆ ಮನೆಯಲ್ಲೂ ಸಹ ಬೈದರು ನನಗ್ ತಗೋಬೇಡ ಅಂದರು ತಗೊಂಡೆ ಅಂತ ಹೇಳ್ಬಿಟ್ಟು ತುಂಬ ಬೇಜಾರಾಯಿತು ನನಗೆ